ಕನ್ನಡದ ಸಂಸ್ಕೃತಿ ಭಾಳ ಹಿರಿದಾಗಿದೆ ಇಲ್ಲಿ ಅತಿಥಿ ದೇವೋಭವ ಅನ್ನುವಂಥ ಒಂದು ಮಾತು ಅದ ಇದು ಅಕ್ಷರಶಃ ಸತ್ಯ ನಮ್ಮನಿಗಂತೂ ನೋಡ್ರಿ ಮನೆಗೆ ಮಂದಿ ಬಂದ್ರಂದ್ರೆ ಸಂಭ್ರಮವೇ ಸಂಭ್ರಮ ಇವತ್ತಿಗೂ ನಂಗೆ ತೊಂಬತ್ತೊಂದು ವರ್ಷದ ಮಾವ್ನವ್ರು ಇದ್ದಾರೆ ಎಂಬತ್ಮೂರು ವರ್ಷದ ಅತ್ತೆ ಇದ್ದಾರ ಹಿಂಗಂದ್ರೆ ಏನಾಗ್ತಾವೆ ಮನೆಗೆ ಯಾರಾದರೂ ದೊಡ್ಡೋರನ್ನ ಭೇಟಿ ಆಗ್ಲಿಕ್ಕೆ ಬಂದೇ ಬರ್ತಾರೆ ಅವ್ರು ಬಂದರು ಅಂದರೆ ನಾವು ಯಾವತ್ತೂ ನಾನು ಉದ್ಯೋಗಸ್ಥ ಮಹಿಳೆ ಆದ್ರೂ ಸಹಿತ ಕೆಲವೊಂದ್ಸಲ ಮನಸಿರ್ತದೆ ಇನ್ನು ಕೆಲವೊಂದ್ಸಲ ಏನೋ ಅಲ್ಲಿ ಕೆಲಸ ಮಾಡಿ ಹೈರಾಣಾಗಿ ಬಂದಿರ್ತೀನಿ ಆದ್ರೂ ಸಹಿತ ನಾವು ಮನೆಗೆ ಬಂದವ್ರನ್ನ ಭಾಳ ಸಂಭ್ರಮದಿಂದ ಕರ್ಕೊಂಡು ಬರ್ತೀವಿ ಮನ್ಯಾಗೊಂದು ಏನೋ ಸಂಭ್ರಮ ಯಾರೋ ನಾವಷ್ಟೇ ಇದ್ದೀವಂದ್ರೆ ಬೇರೆ ಇರ್ತದೆ ನಮ್ಮ ಅತ್ತೆಯವರಿಗೆಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಚ ಜನ ಮಂದಿ ಬಂದರೆ ಅವ್ರಿಗೆ ಚಹಾ ಕಾಫಿ ತಿಂಡಿ ಸರಬರಾಜು ಕರೆಕ್ಟಾಗಾಗಬೇಕು ಮತ್ತು ನಾನು ಅಷ್ಟೇ ಅವು ಊಟದೊಳಗೂ ಮೊದಲಿನಿಂದಲೇ ಶುರು ಆಗಬೇಕು ಚಟ್ನಿ ಕೋಸಂಬರಿ ಎಲ್ಲ ಇರ್ಬೇಕು ಯಾವುದೇ ಅತಿಥಿಗಳು ಬಂದ್ರೂ ಹೋಳಿಗೆ ಮಾಡ್ಲಾರದೇ ನಮ್ಮನ್ಯಾಗೆ ಕಳಿಸೋದೇ ಇಲ್ಲ ಅದು ಪದ್ಧತಿಯೇ ಅದ ಯಾಕೆಂದ್ರೆ ನಾವು ಉತ್ತರ ಕರ್ನಾಟಕದ ಜನರೀ ಅದ್ರಾಗು ಗುಲ್ಬರ್ಗ ಮಂದಿ ಹೋಳಿಗಿ ಇಲ್ಲಾಂದ್ರೆ ಅದು ಸಂಭ್ರಮ ಅದು ಹಬ್ಬ ಅಂತೆ ಅನ್ಸಂಗೇ ಇಲ್ಲ ಬಂದ ಮಂದಿನ ಹಂಗೇ ಹೆಂಗೆ ಕಳಿಸೋದು ನಾವು ಚಟ್ನಿ ಕೋಸಂಬರಿ ಭಜ್ಜಿ ಒಂದು ಪಲ್ಯ ಸಾರು ಎಲ್ಲ ಮಾಡ್ಬೇಕು ಅದರ ಜೊತೆಗೇ ಹೋಳಿಗೆ ಅಂತಂದ್ರಂತೂ ಸಂಭ್ರಮವೋ ಸಂಭ್ರಮ ಹೂರ್ಣ ಹೋಳ್ಗೆಯೇ ನಮ್ಮ ಸ್ಪೆಶಲ್ ನನ್ನ ಮಗನಿಗಂತೂ ಭಾಳ ಸೇರ್ತದೆ ಅದಕ್ಕೆ ನಮ್ಮಲ್ಲಿ ಹೋಳಿಗೆ ಮಾಡಲಿಕ್ಕೆ ಹಬ್ಬದ ಸಲುವಾಗಿಯೇ ಏನು ಕಾಯಬೇಕಾಗಿಲ್ಲ ಯಾರು ನೆಂಟರು ಇಷ್ಟರು ಯಾರು ಬಂದ್ರೂ ಸರಿಯೇ ಆದ್ರ ಈಗೀಗ ಸ್ವಲ್ಪ ಮಂದಿ ಸೋಗು ಮಾಡೋರು ಒಂದಿಷ್ಟು ಜನ ಇರ್ತಾರಲ್ರಿ ಸ ನಂಗೆ ಸಿಹಿ ತಿನ್ನೊಂಗಿಲ್ಲ ಹೋಳಿಗೆ ಅಂದ್ರೆ ಮಾಡ್ಲಿಕ್ಕೆ ಬರೋಲ್ಲ ಸೋಗು ಮಾಡೋದಂದ್ರೆ ಏನು ಅವರಿಗೆ ಹೋಳಿಗೆ ಮಾಡ್ಲಿಕ್ಕೆ ಬರೋಲ್ಲ ಅದ್ಕೆ ಅವ್ರು ಏನು ಮಾಡ್ತಾರೇನು ಹೋಳಿಗೆ ತಿನ್ನೊಲ್ಲ ಅಂತ ಹೋಳಿಗೆ ಮಾಡ್ಲಿಕತ್ರೆ ಎಲ್ಲರೂ ಹೊಡಿತಾರೆ ನಾವೂ ನೋಡಿದ್ದೀವಿ ಅದ್ಕೆ ತ ಹೋಳ್ಗೆ ಬೇಡ ಅಂದರೆ ಒಂದೊಂದ್ಸಲ ಆಫೀಸ್ ಅವರ್ಸ್ ಟೈಮ್ನಾಗೆ ಹೋಗಬೇಕಾಯ್ತು ಈ ಕಡೆ ಬಂದಂಥ ಅತಿಥಿಗಳನ್ನು ನಾವು ಸ ಭೇಟಿಯಾಗಬೇಕು ಅವ್ರಿಗೂ ಸರಿಯಾದ ಉಪಚಾರ ಮಾಡಬೇಕು ಸರಳಾದದ್ದು ಅಂತೆಂದ್ರೆ ಒಂದು ಶ್ರೀಖಂಡ ಮಾಡ್ತೀವಿ ಇಲ್ಲ ಪೂರಿ ಶ್ರೀಖಂಡ ಮಾಡಿಬಿಟ್ರೆ ಮುಗೀತು ಮಾವಿನ ಹಣ್ಣಿನ ಸ ಮಾವಿನ ಹಣ್ಣಿಂದ ಈ ಸೀಸನ್ ಸ್ಟಾರ್ಟಾಯ್ತು ಮಾ ಬೇಸಿಗೆ ಕಾಲ್ದಾಗಂತಂದ್ರು ಮಾವಿನ ಹಣ್ಣಿನ ರಸಾಯನ ಅದಂತೂ ಅಮ್ಮ ಎಲ್ಲರಿಗೂ ಇಷ್ಟ ಆಗ್ತದೆ ಯಾರಿಗೂ ಆಗಂಗಿಲ್ಲ ಅಂತಿಲ್ಲ ಸರಳವಾದದ್ದು ಎಲ್ಲರಿಗೂ ಇಷ್ಟಾಗೊಂಥದ್ದು ನಂಗಂತೂ ಭಾಳ ಪ್ರೀತಿ ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತಾರೆ ಯಾರೇ ಬಂದ್ರೂ ಈ ಭಜ್ಜಿಯಂತೂ ಇರಲೇಬೇಕು ಈ ಕಡೆ ಜನಕ್ಕೊಂದು ಸ್ವಲ್ಪ ನಮ್ಕಡೆ ಜನಕ್ಕೆ ಭಜ್ಜಿ ಇರಲೇಬೇಕು ಅದು ಹಬ್ಬ ಅಂದರೆ ಆ ಥರ ಹಪ್ಳ ಸಂಡಿಗೆ ಕರಿತೀವಿ ಒಂದು ಇನ್ನ ಇನ್ನೊಂದು ಮರೆತೆ ಹೂವಿನ ಹೂರಣ ಹೋಳಿಗೆಗೆ ಕಟ್ಟಿನ ಸಾರು ಅದೆರಡು ಕಾಂಬಿನೇಶನ್ ಭಾಳ ಅದ್ಭುತವಾಗಿರ್ತದೆ ಅಂಥೇಳ್ತಾರೆ ನನಗೇನು ಸೇರಂಗಿಲ್ಲ ಆದ್ರ ನಮ್ಮನ್ಯಾನ ಮಂದಿ ಮಾತ್ರ ಹೂರ್ಣ ಹೋಳ್ಗೆ ಅಂದರೆ ಕಟ್ಟಿನ ಸಾರಿನ ಜೊತೆ ಇರಲೇಬೇಕಂಥೇಳಿ ನನ್ನ ಸಣ್ಣ ಮಗನಿಗೂ ಇಷ್ಟ ಅದು ಇನ್ನ ಅತಿಥಿಗಳಂತ ಬಂದ್ರಂತ ಈಗ ಸಮಯಕ್ಕೆ ಸಂದರ್ಭ ಸಂದರ್ಭಕ್ಕೆ ತಕ್ಕಂತೆ ಬೆಳಿಗ್ಗೆ ಬಂದರೆ ಚಹಾ ಕಾಫಿ ಅಂತೂ ಕೊಡಬೇಕು ಮಧ್ಯಾಹ್ನ ಅಂತ ಬಂದರೆ ಪಾನಕ ಈಗೆಲ್ಲ ಹಣ್ಣಿನ ರಸಗಳಿದ್ರೆ ಕೊಡೋದು ಜೂಸ್ ಮಾಡಿ ಕೊಡ್ತೀವಿ ಪಾನಕವನ್ನು ತಯಾರು ಮಾಡ್ಕೊಡ್ತೀವಿ ಮತ್ತು ಸಮ್ಯಕ್ಕೆ ಸರಿಯಾಗಿ ಅವರಿಗೆ ಉಪಹಾರದ ಸ ಉಪಹಾರದ ವ್ಯವಸ್ಥೆಯೂ ಆಗಬೇಕು ನಮ್ಮ ಸಮಯ ನಮಗೆ ಹೊಂದ್ತದೋ ಇಲ್ವೋ ಅಥವಾ ಮನ್ಯಾಗಿದು ಕೆಲವೊಂದುಸಲ ಕೆಲವೊಂದು ಸಾಮಾನ್ಗಳು ಇರ್ತಾವೋ ಇಲ್ಲವೋ ಆದರೆ ಅತಿಥಿಗಳನ್ನ ನೋಡೋ ವಿಷ್ಯದಳಳಿ ಅವ್ಕು ಅವ್ರನ್ನು ಉಪಚರಿಸೋದರೊಳಗೆ ನಾವು ಏ ಹಿಂದು ಹಿಂದೇಟು ಹಾಕೋದು ಪ್ರಶ್ನೆಯೇ ಇಲ್ಲ ಅದು ನಮ್ಮ ಭಾರತದ ಸಂಸ್ಕೃತಿ ಸಹ ನಾನು ಇದನ್ನೆಲ್ಲ ಅಮ್ಮನ ಮನೆಯಿಂದಲೂ ಕಲ್ತೀನಿ ನಮ್ಮ ಅತ್ತೆ ಮನೆಯಿಂದಲೂ ಕಲ್ತೀನಿ ಅಮ್ಮನ ಮನ್ಯಾಗ ನಮ್ದು ಅವಿಭಕ್ತ ಕುಟುಂಬ ಅಲ್ಲೂ ಅಷ್ಟೇ ಹಿಂದಕ್ಕಿಂದಲೂ ಊಟವನ್ನು ಇನ್ನೊಬ್ರಿಗೆ ಕೊಟ್ಟೇ ಅತಿಥಿಗಳಿಗೆ ಕೊಟ್ಟೇ ತಾವು ಊಟ ಮಾಡ್ತಿದ್ರು ಅದೇ ಇದು ನಮ್ಮನೆಯಲ್ಲಿ ಯಾರಿಲ್ಲ ಅಂದರೆ ಒಂದಿನಕ್ಕೆ ಒಂದು ನಲ್ವತ್ತು ಎಲೆ ಬಡ್ತ ಬಡಿಸ್ತಿದ್ಳಂತೆ ಅಮ್ಮ ಅದನ್ನು ಕೇಳಿದ್ರೆ ನಾನು ನಾಲ್ಕು ಎಲೆ ಹಾಕಲಿಕ್ಕೆ ಹೈರಾಣಾಗಿ ಹೋಗಿಬಿಡ್ತೀನಿ ಅಂಥದ್ರೊಳಗೆ ನಲ್ವತ್ತು ಎಲೆ ಹಾಕಿ ವಾರನ್ನದ ಜನ ಇರ್ತಿದ್ರು ಅಂಥದ್ದೊಂದು ಸಂಸ್ಕೃತಿ ಇದ್ದಾಗ ನಾನು ಇವ್ರು ಊಟಕ್ಕೆ ಕರಿಬೇಡ್ರಿ ಇವ್ರನ್ನ ಊಟಕ್ಕೆ ಕರೀರಿ ಅಥವಾ ಅಯ್ಯೋ ಬಂದ್ಬಿಟ್ರ ಇಂಥದೆಲ್ಲಾ ಇಲ್ಲ ನಮ್ಮಲ್ಲಿ ಹಬ್ಬ ಅಂದ್ರೆಯೇ ಹಂಗೆ ಎಲ್ಲ ರೆಡಿ ಇರ್ಬೇಕು ಚಟ್ನಿ ಕೊಸಂಬರಿ ಹೋಳ್ಗೆ ಅದನ್ನ ಬಿಟ್ರೆ ಇನ್ನೊಂದಷ್ಟು ಅಂದರೆ ಖೀರು ಮಾಡಭೌದು ಸರಳವಾಗಿ ಮಾಡೋದು ಅಂದರೆ ಖೀರು ಮಾಡಭೌದು ಮತ್ತು ಜಾಮೂನು ಈಗಿನ ಮಕ್ಳಿಗೆಲ್ಲ ಭಾಳ ಇಷ್ಟ ಆಗೋದು ಜಾಮೂನು ಆದರೂ ಕೆಲ್ವೊಂದು ಹಳೇದು ಈ ಸಜ್ಜಿಗೆ ನಮ್ಮ ಮಾ ಮಾವನವ್ರಿಗೆ ತುಂಬ ಇಷ್ಟ ಆಗೋದು ಸರಳ ತಿನಿಸು ಮತ್ತು ಅದು ಆರೋಗ್ಯಕರವೂ ಆಗಿರ್ತದೆಂತ ಕೇಳ್ತೀನಿ ಅವರು ಶುಗರ್ ಇದ್ರೂ ಸಹಿತ ಸಜ್ಜಿಗೆಯನ್ನು ತಿಂದೇ ತಿಂತಾರೆ ಅವರಿಗಿಷ್ಟ ಅದು ದಿಢೀರ್ ಅಂತ ತಯಾರಿಸಬೌದು ಯಾರಾದರು ಬಂದರೆ ಅಥವಾ ಅದೇ ಅವರ ವಯಸ್ಸಿನವರೆ ನಮ್ಮ ಮಾವನ ಸ್ನೇಹಿತ್ರು ಬಂದೇ ಬರ್ತಿರ್ತಾರೆ ಅವರಿಗೆಲ್ಲ ಸಜ್ಜಿಗೇಯೇ ಮಾಡಿಕೊಡೋದು ನಮಗೆಲ್ಲ ತುಂಬ ಈ ಇಷ್ಟ ಅಂಥೇಳಿ ನಾವು ಈಗಿನ ಕಾಲ್ದವರು ಈ ನಾರ್ಥ್ ಇಂಡಿಯನ್ ಡಿಶಸ್ ಎಲ್ಲ ಇಷ್ಟಪಟ್ಟು ಮಾಡ್ತೀವಿ ಈಗ ಇಲ್ಲಂತಿಲ್ಲ ಆದ್ರೂ ನಮ್ಮ ದೇಶಿ ತಿನಿಸುಗಳೇ ಭಾಳ ಖುಷಿ ಕೊಡ್ತಾವೆ ಮತ್ತು ಅದನ್ನು ಆತ್ಮೀಯತೆಯನ್ನು ಕೊಡ್ತಾವಂಥೇಳ್ಲಿಕ್ಕೆ ಇಷ್ಟ ಪಡ್ತೇನೆ